ನನ್ನ ಹೆಸ್ರು ಆಂಜನೇಯ ಮೂರ್ತಿ ಅಂತ ನಾನು ಸಾಂಬಾರು ಮಾಡುವಾಗ ಎಣ್ಣೆ ಕೈಮೇಲೆ ಎಣ್ಣೆ ಚೆಲ್ಕೊಂಡಿದ್ದೆ ಆಮೇಲೆ ಆಸ್ಪತ್ರೆಗೆ ಹೋಗಿ ಕೈಯೆಲ್ಲ ತೋರಿಸ್ಕೊಂಡು ಗಾಯ ಆಗಿತ್ತು ಗಾಯ ಆದಮೇಲೆ ಹೊಳ್ ಮನೆಗೆ ಬಂದು ಅಪ್ಪ ಅಮ್ಮನ ಮಾತಾಡಿ ಎಲ್ಲ ಚೆನ್ನಾಗಿ ಕೈಯನ್ನು ಇದಕ್ಕೆ ಮಾಡಿಕೊಂಡೆ ಆಮೇಲೆ ಸಾಂಬಾರು ಮಾಡೋದು ಹೆಂಗೆ ಕಲಿಸಿಕೊಟ್ಟ ನನ್ನ ತಾಯಿ ಅವರು ಅವ್ರ ಹೆಸ್ರು ಲಕ್ಷ್ಮವ್ವ ತಂದೆ ಬಸಪ್ಪ ಅವ್ರ ಮಗ ಆಂಜನೇಯ ಮೂರ್ತಿ ಇವರು ಮನೆಯಲ್ಲಿ ನಾನು ಸಾಂಬಾರು ಮಾಡುವಾಗ ನನ್ನ ಕೈಮೇಲೆ ಸಾಂಬಾರು ಚಲ್ಲಿ ಇದು ಎಣ್ಣೆ ಚೆಲ್ಕೊಂಡೆ ಚಲ್ಕೊಂಡು ಆಮೇಲೆ ಒಂದು ಎರಡು ದಿನ ಆದಮೇಲೆ ಅಮ್ಮ ಆರಾಮ ಆಯಿತು ಆರಾಮ ಮಾಡಿದೆ ಒಳ್ಳೆ ಮ ಆಮೇಲೆ ಕಲ್ಸಿ ಕೊಟ್ಳು ಕಲ್ಸಿ ಕೊಟ್ಟಿಂದೆ ಆಮೇಲೆ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡೆ ಆಮೇಲೆ ಆಮೇಲೆ ಚಿತ್ರಾನ್ನ ಮಾಡೋದು ಚಿತ್ರಾನ್ನ ಮಾಡೋದು ಕಲಿತೆ ಅನ್ನ ಸಾಂಬಾರು ಮಾಡೋದು ಕಲಿತೆ ಆಮೇಲೆ ಸಾಂಬಾರು ಮಾಡುವಾಗ ಬ್ಯಾಳೆ ಎಣ್ಣೆ ಖಾರ ಉಪ್ಪು ಎಣ್ಣೆ ಎಲ್ಲ ಐಟಮ್ಸ್ ತಗೊಬೇಕು ಆಮೇಲೆ ಸಾಂಬಾರು ಮಾಡುವಾಗ ನಿಧಾನವಾಗಿ ನಿಧಾನವಾಗಿ ಮಾಡಬೇಕು ಭಯ ಪಡಬಾರ್ದು ನೀಟಾಗಿ ಮಾಡಬೇಕು ನೀಟಾಗ್ ಆದಮೇಲೆ ಚೆನ್ನಾಗಿ ಇರಬೇಕು ಮತ್ತು ನಿಧಾನವಾಗಿ ಮಾಡಬೇಕು ಆಮೇಲೆ ಯಾರಿಗೆ ಡಿಸ್ ಡಿಸ್ಟ್ ಡಿಸ್ಟರ್ಬ್ ಮಾಡಬಾರ್ದು ಆಮೇಲೆ ಇವ್ರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಸಾಂಬಾರು ಮಾಡೋದು ನನಗೆ ಕಲ್ತ್ಕಬೇಕು ಆಮೇಲೆ ಫಿಲ್ಮ್ನಲ್ಲಿ ಅಡುಗೆ ಮಾಡೋದನ್ನು ಪೋನಲ್ಲಿ ನೋಡುತ್ತಿದ್ದೇನೆ ದಿನವೂ ಒಂದೊಂದು ಫಿಲಮ್ನಾಗ ಫಿಲಮ್ನ್ಯಾಗ ನೋಡುತ್ತಿದ್ದೆ ಸಾಂಬಾರು ಮಾಡೋದು ಅನ್ನ ಮಾಡೋದು ಒಟ್ಟು ಅಡಿಗೆ ಅಡಿಗೆ ಅಡಿಗೆ ಬಗ್ಗೆ ನೋಡ್ತ ಇದ್ನಿ ಅಡುಗೆ ನೋಡ್ತ ಇದ್ನೆ ಆಮೇಲೆ ಇವ್ರ ಸಾಂಬಾರು ಮಾಡೋದು ಚೆನ್ನಾಗಿ ಟೊಮೆಟೊ ಚಟ್ನಿ ಸಾಂಬಾರು ತೊಗರಿ ಬೇಳೆ ಅನ್ನ ಸಾಂಬಾರು ರೈಸ್ ಸಾಂಬಾರು ಪಲಾವು ಚಿಕನ್ ಮಟನ್ ಎಲ್ಲ ಅಡುಗೆನು ಮಾಡೋದು ಕಲ್ತಿದ್ದೀನಿ ಅದರಿಂದ ನಾನು ಈಗ ಚೆನ್ನಾಗಿ ಅಡುಗೆ ಮಾಡ್ತಿದ್ದೇನೆ ಫಸ್ಟು ಅಡುಗೆ ಮಾಡಿದ್ದು ಉಪ್ಪಿಟ್ಟು ಉಪ್ಪಿಟ್ಟಿನಲ್ಲಿ ಶೇಂಗಾ ರವೆ ಎಣ್ಣೆ ಎಲ್ಲ ಐಟಮ್ ತಗೊಂಡು ಪಸ್ಟ್ ಉಪ್ಪಿಟ್ಟಿನಲ್ಲಿ ಮಾಡಿದೆ ಅದರಲ್ಲಿ ಮಿಸ್ಟೇಕ್ ಏನು ಮಾಡಿದೀನಿ ಅಂದರೆ ಉಪ್ಪಿಟ್ಟು ಕ ಉಪ್ಪು ಉಪ್ಪು ಕಡಿಮೆ ಹಾಕಿದ್ದೇನೆ ಆಮೇಲೆ ಆಮೇಲೆ ಅನ್ನ ರ ಅನ್ನ ಮಾಡಿದ್ದೇನೆ ಅನ್ನ ಮಾಡಿ ಆಮೇಲೆ ಸ್ವಲ್ಪ ಮೆತ್ತಗೆ ಮೆತ್ತಗಾಗಿತ್ತು ಆಮೇಲೆ ಬರು ಬರ್ತ ಬರು ಬರ್ತ ಚೆನ್ನಾಗಿತ್ತು ಆಮೇಲೆ ಪಸ್ಟಿಗೆ ಸಾಂಬಾರು ಮಾಡುವಾಗ ಎಣ್ಣೆ ಕೈಮೇಲೆ ಎಣ್ಣೆ ಚೆಲ್ಕೊಂಡಿದ್ದೆ ಆಮೇಲೆ ಟೊಮಾಟಿ ಚಟ್ನಿ ಮಾಡಿದ್ದೀನಿ ಆಮೇಲೆ ಟೊಮೆಟೊ ಚಟ್ನಿ ಆಗಲಿ ಅಲ್ಲ ಟೊಮಾಟೊ ಎಣ್ಣೆ ಎಲ್ಲ ಐಟಮ್ಸ್ ಮಾಡಲಿ ಆಮೇಲೆ ಅದ್ರ ಮಿಸ್ಟೇಕಲ್ಲಿ ಇದನ್ನು ಎಣ್ಣೆ ಬಹಳ ಹಾಕಿದ್ದೀನಿ ಅದಕ್ಕೆ ಕಾರಣ ನಾನು ಎಷ್ಟೇ ಮಾಡುವಾಗ ಸಮ ಅಡುಗೆ ಮಾಡುವಾಗ ಗಲಾಟೆ ಮಾಡಬಾರ್ದು ನೀಟಾಗಿ ಮಾಡಬೇಕು ನೀಟಾಗಿ ಮಾಡಬೇಕು ಆಮೇಲೆ ಗ್ಯಾಸಿನಲ್ಲಿ ಮಾಡುವಾಗ ನಿಧಾನವಾಗಿ ಮಾಡಬೇಕು ಆಮೇಲೆ ಗ್ಯಾ ಗುಂಡಿಯಲ್ಲಿ ಹೋಗುವಾಗ ನೀಟಾಗಿ ನೋಡ್ಕೋಬೇಕು ಆಮೇಲೆ ಇದನ್ನು ಕಾರಣದಿಂದ ನಾನು ಆಮೇಲೆ ಇವ್ರದ್ದು ಯುಟ್ಯೂಬ್ನಲ್ಲಿ ನೋಡಿ ಕಲಿತಿದ್ದೇನೆ ಅಡುಗೆ ಮಾಡುವಾಗ ಯುಟ್ಯೂಬ್ನಲ್ಲಿ ನೋಡಿ ನೋಡಿದರೆ ಚೆನ್ನಾಗಿ ಮಾಡುವುದು ಆಮೇ ಇವಾಗ ಕಾರಣದಿಂದ ಸಾಂಬಾರು ಮಾಡುವಾಗ ನಿಧಾನವಾಗಿ ಚಲಿಸಬೇಕು ಆಮೇಲೆ ಇವ ಮನೆಯಲ್ಲಿ ತಂಗಿಯರು ಅಣ್ಣ ಅಕ್ಕ ತಂಗಿಯರು ಅವ್ರು ಎಲ್ಲರು ನೋಡಿ ಚೆನ್ನಾಗಿ ಮಾಡಿದ್ದೆ ಇನ್ನೂ ಚೆನ್ನಾಗಿ ಮಾಡು ಸಾಂಬಾರು ಮಾಡು ಹಂಗ ಹಿಂಗ ಅಂತಂದು ಹೇಳಿ ಮನೆಯಲ್ಲಿ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವು ಅಡುಗೆ ಮಾಡುವಾಗ ನಾನು ಮಾಡುವ ತಪ್ಪುಗಳನ್ನು ಸಹಜ ತಪ್ಪು ಭಾಳ ಭಾಳಷ್ಟು ಮಾಡಿದ್ದೇನೆ ಆದರಿಂದ ನಾನು ಬಹಳ ತಪ್ಪುಗಳನ್ನು ಮಾಡಿದ್ದೇನೆ ಈಗ ಕಡಿಮೆ ಮಾಡಿ ಕಡಿಮೆ ಮಾಡಿಕೊಂಡಿದ್ದೇನೆ ಆದ್ದರಿಂದ ಅವರು ಇದೇ ಕಾರಣಕ್ಕಾಗಿ ನಾನು ಅಡುಗೆಯಲ್ಲಿ ಮಾಡುವಾಗ ನೀವು ಯಾವುದಾದರೂ ತಪ್ಪು ಮಾಡಿದ್ದಲ್ಲಿ ನಿಮ್ಮ ಕ್ಷಮೆ ಇರಲಿ ಅಂತ ಅಂದು ನಾನು ಕೇಳಿಕೊಳ್ತಿದ್ದೀನಿ ಆದರಿಂದ ನಾನು ಟೂ ಮತ್ತು ಸಣ್ಣ ವಯಸ್ಸಿನಲ್ಲಿ ಟೂರಿಗೆ ಹೋಗಿದೇನೆ ಅದರಲ್ಲಿ ನಾನು ಅಡುಗೆ ಮಾಡುವಾಗ ಅಡುಗೇನ ಅಡುಗೆ ಮಾಡುವಾಗ ಅಡುಗೆ ಭಟ್ಟರ ಕೈಯಲ್ಲಿ ಇದು ಇದು ಇದನ್ನು ನೀರು ಈ ಸೌಟ್ ತಗೊಂಡು ಆದ ಕಾರಣ ಇದು ಇದರಲ್ಲಿ ನಾನು ಆವಾಗ ಸಣ್ಣ ವಯಸ್ಸಿನಲ್ಲಿ ಟೂರ್ ಹೋಗೋ ಮುಂತಗ ತಪ್ಪು ಮಾಡಿದ್ದೇನೆ ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಗ ಬಹಳ ಗಲಾಟೆ ಮಾಡುತ್ತಿದ್ದೇನೆ ಅಡುಗೆಯಲ್ಲಿ ಆಮೇಲೆ ನಮ್ಮ ತಾಯಂದಿರು ರೊಟ್ಟಿ ಮಾಡುವಾಗ ಅಡುಗೆ ಮಾಡಕ್ಕೆ ಅಡುಗೆ ಮಾಡಕ್ಕೆ ಹತ್ತಿದಲ್ಲಿ ಕಿಡಿಗೇಡಿತನ ಬಹಳ ಮಾಡುತ್ತಿದ್ದೇನೆ ಸಣ್ಣವಯಸ್ಸಿನಲ್ಲಿ ಅದಕ್ಕಾಗಿ ನಾನು ನಮ್ಮ ತಾಯಿ ಕೈಯಲ್ಲಿ ಮುಗ್ಗ ಬಹಳಷ್ಟು ಬಹ ಬಹಳಷ್ಟು ಆಮೇಲೇನಪ್ಪ ತಂದೆ ತಂದೆ ತಾ ತಂದೆ ತಂದೆಗೆ ಊಟನೂ ಬಹಳ ಕಾಮಿಡಿಯಾಗಿ ಸಂತೋಷದಿಂದ ಬಹಳ ಇರ್ತಿದ್ದೆ ನಾನು ಆಡೂಏ ಮಾಡುವಾಗ ನೀಟ್ನೆಸ್ಸಾಗಿ ಊಟ ಮಾಡಬೇಕು ತ ನಮ್ಮ ತಂದೆಯವರು ಹೇಳಿಕೊಟ್ಟಿದ್ದಾರೆ ಆದ ಕಾರಣ ಸಿಸ್ಟಮಿಟಿಕ್ ಆಗಿ ಊಟ ಮಾಡಬೇಕು ಇಲ್ಲಂದರೆ ಹಂಗ ಇಂಗ ನಿಂತ್ಕೊಂಡು ಊಟ ಮಾಡ್ಬುಡದು ನೀರು ಕುಡ್ಬುಡದು ಹಂಗ ಹಿಂಗ ಎಲ್ಲ ಹೇಳ್ತಿದ್ರು ಅಡುಗೆ ಅಡುಗೆ ಮಾಡುವಾಗ ಆಮೇಲೆ ಇದರಿಂದ ಕಾರಣ ಇವರು ನಮ್ಮ ನಮ್ಮ ಊರಿನಲ್ಲಿ ಜಾತ್ರೆ ದಿವಸದಲ್ಲಿ ಅಡುಗೆ ಅಡುಗೆ ಮಾಡುವಾಗ ನಮ್ಮನ್ನು ಒಂದು ಒಂದು ಸಂಘ ಇದೆ ಅದರಿಂದ ನಾವು ಏಳು ಎಂಟು ಜನರು ಇರ್ತಿದ್ದೇವೆ ಅದರಲ್ಲಿ ನಾವು ಸಹಾಯ ಮಾಡುವುದೇನೆಂದರೆ ತರಕಾರಿ ಹೆಚ್ಚುವುದು ಟಮಾಟಿಯನ್ನು ಮಾಡುವುದು ಟಮಾಟಿಯನ್ನು ತರಕಾರಿ ತಂದು ಎಲ್ಲ ಮಾಡುವುದು ಡಬರಿ ದೊಡ್ಡ ದೊಡ್ಡ ಡಬರಿಗಳನ್ನೆಲ್ಲ ತೊಳೆದು ಇಟ್ಟಿದ್ದೇವೆ ಆಮೇಲೆ ನಾವು ಅಡ್ಗೆ ಎಲ್ಲ ಉಸ್ತುವಾರಿ ಮಾಡ್ತಿದ್ದೀವಿ ಆಮೇಲೆ ಪಲಾವು ಅನ್ನ ಸಾಂಬಾರು ಚಟ್ನಿ ಪಲಾವು ಬದ್ನೆಕಾಯಿ ಪಲ್ಯವು ಕಾಳು ಪಲ್ಯ ಎಲ್ಲವನ್ನು ಮಾಡಿ ತಮ್ಮ ಇದರಿಂದ ಕಾರಣದಿಂದ ಅದಕ್ಕೆ ಎಲ್ಲ ನಾವು ಒಂದು ಪಂಕ್ಷನ್ ಮಾಡಿದ್ದೀವಿ ಮದುವೆ ಫಂಕ್ಷನ್ ಅಂತಂದು ಅದರಲ್ಲಿ ನಾವು ಒಂದು ಒಂದು ಟೀಮ್ ಇದೆ ಎಂಟು ಜನ ಟೀಮ್ ಇದೆ ನಮ್ಮ ಫ್ರೆಂಡ್ಸಿದ್ದೆಲ್ಲ ಟೀಮ್ ಇದೆ ಆದ್ದರಿಂದ ನಾವು ಕಾರಣದಿಂದ ನಾವಿಲ್ಲ ಸ ಇದು ಇದು ಕಾರಣದಿಂದ ನಾವೆಲ್ಲ ಸನ್ಮಾನ ಮಾಡಿಸಿದ್ವಿ ಜನವರಿ ಇದು ಅಕ್ಟೋಬ ಅಂಬೇಡ್ಕರ್ ಜಯಂತಿಯಿಂದ ಹನ್ನೊಂದು ಮದುವೆ ಮಾಡಿದ್ದೀವಿ ಆದ್ದರಿಂದ ನಾವು ಎಲ್ಲ ಅಡುಗೆ ಎಲ್ಲ ವ್ಯವಸ್ಥೆ ಮಾಡಿ ಇಡೀ ನಮ್ಮ ತಾಲೂಕ್ನಾಗ ಬಂದಿದ್ದೀವಿ ಆದ್ದರಿಂದ ನಾವು ಸನ್ಮಾನ ಮಾಡಿಸಿದ್ದೀವಿ ಆಮೇಲೆ ಎಲ್ಲ ಕಾರಣದಿಂದ ಬಂದು ಅಡುಗೆ ಮಾಡಿ ಮಾತಾಡಿದ್ವಿ ಆದ್ದರಿಂದ ಅಡುಗೆ ಮಾಡೋಗ ಅಡುಗೆ ಮಾಡುವಾಗ ನೀಟ್ನೆಸ್ ಆಗಿ ಇರಬೇಕು ಆಮೇಲೆ ಅಡುಗೆ ಮಾಡಿ ಇಲ್ಲಿ ಸರ ಸಾಂಬಾರು ಚೆಲ್ಲುವಾಗ ಅಡುಗೆ ಮಾಡುವಾಗ ಎಲ್ಲ ನೀಟೆಸ್ನಾಗಿರಬೇಕು ಆಮೇಲೆ ಮತ್ತು ನಮ್ಮ ಇವ್ರ ಕೈಯಲ್ಲಿ ನಮ್ಮ ಮಾವಂದಿರು ಮಾವನಾದ ಮಾವನವರಾಗಿರ್ತಾರೆ ಅವರು ನಮ್ಮನ್ನು ಚಿಕ್ಕ ವಯಸ್ಸಿನಲ್ಲಿ ಬಹಳ ಅಡುಗೆ ಮಾಡೋ ಹಂಗ ಹಿಂಗ ಮಾಡೋ ಹಂಗ ಹಂಗ ಹಿಂಗ ಮಾಡಬಾರ್ದು ಕಿಡಿಗೇಡಿತನ ಮಾಡಬಾರ್ದು ನಾನು ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಿಚಡ್ತನ್ ಮಾಡ್ತಿದ್ದೆ ಭಾಳ ತಂದೆ ತಾಯಿ ಊಟ ಭಾಳ ಬಿಡಿಸಿ ಬಹಳ ದ ಪ್ರೀತಿಯಿಂದ ಬಿಡಿಸಂತಿದ್ದೆ ಆಮೇಲೆ ಇದು ಒಂದು ಒಂದು ಇದುಕ್ಕೆ ಒಂದು ಕ ಒಂದು ಒಂದು ಈ ಒಂದು ಸಣ್ಣವಯಸ್ಸಿನಲ್ಲಿ ಕಿಡಿಗೇಡಿತನ ಮಾಡೋದರಲ್ಲಿ ನಾನು ನಮ್ಮ ಶ್ ತಂಗಿ ತಂಗಿಯ ಅಡುಗೆ ಅಡುಗೆ ಮಾಡುವಾಗ ಒಂದು ಬಿಸಿ ಬಿಸಿ ಪಾಟ್ಲೆ ತಗೊಂಡು ತಲೆಗೆ ಹೊಡ್ದು ಬಿಟ್ಟಿದ್ದೀನಿ ಆವಾಗ ಇದನ್ನು ಆವಾಗ ನಮ್ಮನ್ನು ಇದು ತಂದೆ ಅವ್ರನ್ನ ಸಿಸ್ಟೆರ್ ಕರ್ಕೊಂಡು ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಮಾಡಿದ್ದರು ಆದ್ರೆ ಆದ್ದರಿಂದ ನಾವು ಆವಾಗಿಂದನು ಅಡುಗೆಯಲ್ಲಿ ಬಹಳ ಸಲ್ಪ್ ಮಿಸ್ಟೇಕ್ ಮಾಡ್ತಿದ್ದೇವೆ ಈಗ ಸ್ವಲ್ಪ ಸಸ್ವಲ್ಪ ಸಸ್ವಲ್ಪ ಕಡಿಮೆಯಿಂದ ಅಡುಗೆಯನ್ನು ಮಾಡಲು ಕಲಿತಿದ್ದೇನೆ ಆದ್ದರಿಂದ ನಾವು ಇವರ ಇವರ ಕಾರಣದಿಂದ ನಾವು ಅಡುಗೆ ಮಾಡುವಾಗ ಸಾ ಸಿಸ್ಟೆಮೆಟಿಕ್ ಅಡುಗೆ ಮಾಡುವುದನ್ನು ಕಲಿತಿದ್ದೇನೆ ಈಗ ಅನ್ನ ಸಾಂಬಾರು ಎಲ್ಲ ಮಾಡುದನ್ನು ಮಾಡ್ತಿದ್ದೇನೆ ಅವಾಗ ಅವಾಗ ಅಡುಗೆ ಮಾಡುವಾಗ ಮಿಸ್ಟೇಕ್ ಮಾಡ್ತಿದ್ನಿ ಇವಾಗ ಅಷ್ಟೇನೂ ಮಾಡೋದಿಲ್ಲ ಮತ್ತು ಆದ್ದರಿಂದ ನಾವು ಕಾರಣದಿಂದ ಮತ್ತು ನಮ್ಮ ಪ್ರೆಂಡ್ಸ್ ಪಾರ್ಟಿ ಮಾಡುವಾಗ ಅಡುಗೆಯನ್ನು ನಾನೇ ಭಾಳಷ್ಟು ಭಾಳ ಬಹಳಷ್ಟು ದಿನ ನಾನು ಮಾಡುತ್ತಿದ್ದೇನೆ ಸಂಡೆ ಮಂಡೆ ಸಂಡೇ ಬರಲಿ ಯಾವಾಗ ಬರಲಿ ಹಬ್ಬ ಇರಲಿ ಸಂಡೇ ಬರಲಿ ಫಾರ್ಟಿ ಮಾಡುವಾಗ ನೈ ಅಡುಗೆ ನಾವು ಮಾಡ್ತಿದ್ವಿ ನಾವು ಅಡುಗೆ ಮಾಡಿ ನಾವು ಬಡ್ಸಿ ನಾವು ಅಡುಗೆ ನಾವು ಮಾಡ್ತಿದ್ವಿ ಪ್ರೆಂಡ್ಸೆಲ್ಲ ಪ್ರೆಂಡ್ಸ್ ಮಾಡಿ ನಾವು ಅಡುಗೆಯೆಲ್ಲ ಚಿಕ್ಕನ್ನು ಮಟನ್ನು ನಾವೆಲ್ಲ ಮಾಡ್ತಿದ್ವಿ ಮಾಡಿ ಹೊಲ್ದಲ್ಲೀ ಡಬರಿ ತಗೊಂಡು ಎಣ್ಣೆ ಖಾರ ಉಪ್ಪು ಎಣ್ಣೆ ಎಲ್ಲ ತಗೊಂಡು ಹೋಗಿ ಹೊಲದಲ್ಲಿ ಊಟ ಮಾಡ್ತಿದ್ದೆವು ಊಟ ಮಾಡುವಾಗ ಹೊಲಗಾರರು ಚೆನ್ನಾಗಿ ಮಾಡ್ತಿದ್ನ್ಯ ಪಸ್ಟ್ನೆ ದಿನ ಹೊಲದಲ್ಲಿ ಅಡುಗೆ ಮಾಡುವಾಗ ಉಪ್ಪು ಕಡಿಮೆ ಮಾಡಿ ಕಡಿಮೆ ಉಪ್ಪು ಹಾಕ್ಲಾರ್ದೆ ಅಡುಗೆ ಮಾಡಿದ್ದೆ ಪಸ್ಟು ಪಸ್ಟ್ನೇ ದಿವಸ ಅದಕ್ಕೆ ಅದಕ್ಕೆ ನಾನು ನಮ್ಮ ಪ್ರೆಂಡ್ಸ್ ಕೈಯಲ್ಲಿಂದ ಬಹಳಷ್ಟು ದಿನ ಬೇಸಿಂದೆ ಬೇಸಿಂದು ಎರಡು ಮೂರು ದಿನ ಮಾತಾಡ್ಸಂಗೆ ಬಿಟ್ಟಿದ್ದರು ಅದಕ್ಕೆ ನಾನು ಹೌದಾ ಸಾರಿಯಪ್ಪ ನಾನು ರೊಕ್ಕಿಲ್ಲ ನಾನು ಮಾಡ್ತೀನಿ ಬನ್ರ ಅಂತಂದು ಹೇಳಿ ಅವಾಗ ನಾನು ಒಂದ್ಸತಿ ಪಾರ್ಟಿ ಅವ್ರ ಊಟನ ಕೈಲಿ ಮಾಡ್ಸ್ಯಂಡು ಹೇಳಿ ಹಿಂಗ ಹಾಕ್ಬಕು ಹಿಂಗ್ ಇಲ್ಲ ಅಂಗ ಉಪ್ಪು ಖಾರ ಹಾಕ್ಬಕು ಈ ಕಡಿಮೆ ಹಾಕ್ಬಕು ಹೆಚ್ ಹಾಕ್ಬಕು ಅಂತಂದು ಅವರೇ ಹೇಳಿಕೊಟ್ರು ಆವಾಗಿಂದ ನಾನು ಹುಡ್ರು ಕೂಟ ಪಾರ್ಟಿ ಮಾಡೋದನ್ನು ಕಲ್ತಿದ್ದೀನಿ ಅದಕ್ಕೆ ಈ ಹುಡ್ರು ಒಟ್ಟು ಎಲ್ಲ ನಾನು ಪಾರ್ಟಿ ಮಾಡೋದು ಕಲ್ತಿದ್ದೀನಿ ಪಾಲ್ಟಿ ಮಾಡುವಾಗ ಹುಡ್ರು ಉ ಹುಡ್ರು ಒಟ್ಟು ಭಾಳ ಕೂಡಿಯಾಗಿ ಇರಬೇಕು ಅದಕ್ಕೆ ಅಡುಗೆ ಮಾಡುವಾಗ ಅವಘಡವನ್ನು ಭಾಳಷ್ಟು ಮಾಡಬಾರದು ಎಂದು ನಾನು ಹೇಳುತ್ತೇನೆ ಇದಕ್ಕೆ ನಾವು ಮಾತನಾಡುವಾಗ ಎಲ್ಲ ಕಾರಣದಿಂದ ನಾವು ಅಡುಗೆ ಮಾಡುವಾಗ ಅವಘಡ ಮಾಡಬಾರದು ಈ ಮಿಸ್ಟೇಕ್ ಮಾಡಬಾರದು ಸಣ್ಣ ವಯಸ್ಸಿನಲ್ಲಿ ಕಿಡಿಗೇಡಿತನ ಭಾಳಷ್ಟು ಮಾಡಿದ್ದೇನೆ ಅದಕ್ಕೆ ನಾವು ಅಡುಗೆ ಮಾಡುವಾಗ ಚೂರು ಚೂರು ಕಡಿಮೆಯಿಂದ ಮಾತನಾಡುವುದು ಇದಕ್ಕೆ ನಾನು ಸಾಂಬಾರು ಮಾಡುತ್ತಿರುವಾಗ ಇದು ಆಯಿತು ಅದರಲ್ಲಿ ನಾವು ಅವಘಡ ಅಡುಗೆ ಮಾಡುವಾಗ ಕಡಿಮೆ ಕಡಿಮೆ ಭಾಳಷ್ಟು ಮಾಡಿ ಮಾಡಿರುತ್ತಾರಿದೆ ಆದ್ದರಿಂದ ಕಾರಣ